ಹಾಂ ಹೇಳಿ ಹಾಂ ಇವಾಗ ಹಾಂ ಹೇಳಿ ಕೇಳಿಸ್ತಾ ಇದೆ

ಹೌದಾ ತಲೆ ನೋವು ಎಷ್ಟು ದಿಸ ಆಯಿತು ಯಾವಾಗಿಂದ ತಲೆ ನೋವು ಕಡಿಮೆ ಆಗಿಲ್ವಾ ಇದು ಯಾವುದಾದ್ರು ಟ್ಯಾಬ್ಲೆಟ್ ತಗೋತಾ ಇದೀರಾ ಇದು ಎಮ್ ಆರ್ ಐ ಸ್ಕ್ಯಾನ್ ಆದರು ಮಾಡ್ಸಿದೀರ ಮಾಡ್ಸಿದ್ರಾ ರಿಪೋರ್ಟಲ್ಲಿ ಏನಂತ ಬಂದಿದೆ ಹಾಂ ಮೇಡಮ್ ಅಂದರೆ ಸ್ವಲ್ಪ ಟೆನ್ಶನ್ನಿಗೆ ಆ ಥರ ಬಂದಿರುತ್ತೆ ಇದಕ್ಕೇ ಏನು ಮಾಡ್ಬೇಕು ಅಂತಂದರೆ ಒನ್ ಸೈಡ್ ತಲೆ ನೋವಾ ಫುಲ್ ತಲೆ ನೋವಾ ಯಾವ ಥರ ಇರುತ್ತೆ ಹೌದಾ ಮೇಡಮ್ ಇದಕ್ಕೇ ಒಂದು ಮೈಕ್ರೋಸ್ ಅಂತ ಟ್ಯಾಬ್ಲೆಟ್ ಬರುತ್ತೆ ಅದ್ರ ಜೊತೆಗೆ ಒಂದು ಆ್ಯಂಟಿ ಬಯೋಟಿಕ್ ಕೊಡ್ತೀವಿ ಅದನ್ನು ತಗೊಂಡರೆ ಕ್ಯೂರ್ ಆಗುತ್ತೆ ಒಂದು ಅದನ್ನು ತಗೊಂಡ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅದಾದ ನಂತರ ಯಾವ ಥರ ಆಗುತ್ತೆ ಸ್ವಲ್ಪ ಒಂದು ಟು ಡೇಸಲ್ಲಿ ಅದು ಕ್ಯೂರ್ ಆಗಿಬಿಡತ್ತೆ ಮಾರ್ನಿಂಗ್ ಮತ್ತು ಸಂಜೆ ಇವ್ನಿಂಗು ನೈಟ್ ಊಟ ಆದ್ಮೇಲೆ ತಗೊಳ್ಳಿ ತಗೊಂಡು ಆದಮೇಲೆ ಹುಷಾರು ಟು ಡೇಸ್ ಆದಮೇಲೆ ನನಗೆ ಹೇಳಿ ಹಾಂ ಓಕೆ ಮ್ಯಾಮ್

ಹಾಸ್ಪಿಟಲಿಗೆ ಬರ್ಬೋದು ಬಟ್ ಆದರೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಆಗ್ತಾಯಿಲ್ಲ ಅನ್ನೋದು ಇದ್ರೆ ಬನ್ನಿ ಇಲ್ಲ ಅಂತಂದರೆ ಏನು ಇಲ್ಲ ಸ್ವಲ್ಪ ಇವಾಗ ನಾನು ಹೇಳಿದಿನಲ್ಲಾ ಅದನ್ನು ತಗೊಳ್ಳಿ ತಗೊಂಡು ಏನಾದರು ಅದು ಕಡಿಮೆ ಆಗಿಲ್ಲ ಅಂತ ಅಂದರೆ ಅದಾದಮೇಲೆ ಹಾಸ್ಪಿಟಲಿಗೆ ಬನ್ನಿ ನಾನು ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ಹೇಳ್ತೀನಿ ಇಲ್ಲ ಅಂದರೆ ಬೇರೆ ಯಾವ್ದು ಆದರು ಸಜೆಸ್ಟ್ ಮಾಡ್ತೀನಿ ಅದನ್ನು ತಗೋಳಿವ್ರಂತೆ ಹಾಂ ಸರಿ ತ್ಯಾಂಕ್ ಯು